ಹಲೋ ಹಲೋ ಗುಡ್ ಆಫ್ಟರ್ನೂನ್ ಡಾಕ್ಟರ್ ನಾನು ತಾನ್ಯ ಅಂತ ಈಗ ಫೋರ್ ಡೇಸ್ ಬ್ಯಾಕ್ ನಾನು ನಿಮ್ಮತ್ತಿರ ಬಂದಿದ್ದೆ ಹುಷಾರಿರಲಿಲ್ಲ ಅಂತ ನೀವು ನನಗೆ ಕೆಲವು ಟ್ಯಾಬ್ಲೇಟ್ಸ್ ಮತ್ತು ಟೆಸ್ಟ್ ಏನೋ ಮಾಡಿಸಿದ್ರಿ ಆದರೆ ನನಗೆ ಇನ್ನೂ ಟ್ಯಾಬ್ಲೇಟ್ಸೆಲ್ಲ ತಗೊಂಡ್ರೂ ಇನ್ನೂ ಜ್ವರ ಏನು ಕಡಿಮೆ ಆಗಿಲ್ಲ ಅದಕ್ಕೆ ಮ ಕಾಲ್ ಮಾಡಿದೆ ಯಾವಾಗ ಬರಬಹುದು

ಹೌದಾ ಇವಾಗ ಸದ್ಯಕ್ಕೆ ಜ್ವರ ಕಡಿಮೆ ಆಗೋಕೆ ಏನಾರು ಟ್ಯಾಬ್ಲೆಟ್ ಹೇಳ್ಬೋದಾ ಡಾಕ್ಟರ್ ಅಥವಾ ಅದೇ ಕಂಟಿನ್ಯೂ ಮಾಡಲಾ

ಹಾಂ ಮೊನ್ನೆ ಟೆಸ್ಟ್ ಮಾಡಿಸಿದ್ದು ನಾರ್ಮಲ್ ಅಂತ ಹೇಳಿದ್ದಿರಿ ಮತ್ತೆ ಏನಾರು ಟೆಸ್ಟ್ ಏನಾರು ಮಾಡ್ಸ್ಬೇಕಾಗುತ್ತಾ ಹಾಂ ಅದು ಹಾಂ ರಿಪೋರ್ಟ್ ಎಷ್ಟು ದಿನ ಆಗ್ಬೋದು ಡಾಕ್ಟರ್ ಬರೋಕೆ ಓಕೆ ಆ ಬ್ಲಡ್ ಟೆಸ್ಟ್ ಏನಾರು ಮಾಡಿಸಿದ್ರೆ ರಿಪೋಟ್ಸ್ ಎಲ್ಲ ಬರೋಕೆ ಎಷ್ಟು ದಿನ ಆಗ್ಬೋದಿತ್ತು ಹೌದಾ ಈಗ ಕೊಟ್ಟಿರೋ ಟ್ಯಾಬ್ಲೆಟ್ಸೆಲ್ಲೆಲ್ಲ ಏನು ಸೈಡ್ ಇಫೆಕ್ಟ್ಸ್ ಏನು ಇರಲ್ಲ ಅಲ್ಲವಾ

ಓಕೆ ಹಂಗಾದ್ರೆ ಸಂಜೆ ನಾನು ಫೈವ್ ಒ ಕ್ಲಾಕ್ ಅಷ್ಟೊತ್ತಿಗೆ ನಿಮ್ಮನ್ನ ಬಂದು ಮೀಟ್ ಮಾಡ್ಬೋದಾ ಎಲ್ಲಿ ಬರ

ಹಾಂ ಸರಿ ಥ್ಯಾಂಕ್ ಯು ಡಾಕ್ಟರ್